ಕನ್ನಡ ಕರ್ನಾಟಕ ರಾಜ್ಯದಲ್ಲಿಯೇ ಕನ್ನಡ ಸ್ಥಿತಿ ಗತಿಗಳನ್ನು ನೋಡಿದರೆ ಕನ್ನಡಿಗರಿಗೆ ಕಣ್ಣೀರು ಸುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು ಶೀಘ್ರವಾಗಿ ಎಚ್ಚೆತ್ತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ಅವಸಾನದತ್ತ ಮರಳುವುದಲ್ಲದೆ ನಾಡು ನುಡಿಗೆ ಅಪಾರ ಅಪಾರ ನಷ್ಟ ಉಂಟಾಗಿ ಇರುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂದರೆ ಕನ್ನಡದ ಬಗ್ಗೆ ಹೇಳಬೇಕಾದ್ರೆ ಎಲ್ಲರೂ ಈಗಿನ ಕನ್ನಡ ಈ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಬೇಕಾದ್ರೇನೇ ಕನ್ನಡ ಬದಲು ಇಂಗ್ಲಿಷ್ ಅಂದರೆ ಪರಭಾಷೆಗಳನ್ನು ಉಪಯೋಗಿಸ್ತಾರೆ ಈ ಸಂಸ್ಕೃತಿಗೆ ಬಂದ್ಬಿಟ್ಟರೆ ಸಾಂಸ್ಕೃತಿಕ ಸಂಪ್ರದಾಯಗಳನ್ನೋದೇ ಮರೆತು ಬಿಟ್ಟಿದ್ದಾರೆ ಪಟ್ಟಣದ ಕೋಲಾರಲ್ಲೇ ಹೇಳಬೇಕು ಅಂದರೆ ಸೋಂಪು ರಸ್ತೆ ಸರ್ಕಲ್ಗೆ ನೂತನ ನಾಮಕರಣ ಮತ್ತೆ ಜೈ ಕರ್ನಾಟಕ ಯುವಕಾಸ್ ಕನ್ನಡ ಸಂಘದ ವತಿಯಿಂದ ನಡೆಸಲಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅಲ್ಲಿ ಮಾತನಾಡಿದಾಗಲೂ ಪರ ನುಡಿಗಳು ಬಂದಿರಬಹುದೆಂದು ಹೇಳುತ್ತಾರೆ ಹೇಗೆ ಕನ್ನಡ ಭಾಷೆ ಇದು ಆಗಬೇಕು ಅಂದರೆ ನಮ್ಮ ದೇಶಕ್ಕೆ ಬರೋ ಪ್ರತಿಯೊಬ್ಬ ಪ್ರಜೆಗೂ ಕನ್ನಡ ಅನ್ನೋದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಅನ್ನೋದು ಸ್ವಲ್ಪ ಬೆಳೀಬೇಕು ಅವರು ಯಾವುದೋ ನಾಡಿನಿಂದ ಬಂದು ನಮ್ಮ ನಾಡ್ಗೆ ನಿಲ್ಲಿಸಿದಾಗ ನಮ್ಮ ಕನ್ನಡ ಅನ್ನೋದು ಬೆಳೀಬೇಕು ನಮ್ಮ ಸಾಂಸ್ಕೃತಿಕ ಸಂಪ್ರದಾಯಗಳು ಇನ್ನೂ ದೊಡ್ಡದಾಗ್ಬೇಕು ಅಂತ